ಮ್ಯಾಮ್ ಇಲ್ಲಿ ಟೈಮ್ ಸ್ಕೂಲಿಂದ ಫೋನ್ ಮಾಡ್ತಾ ಇರೋದು ನಮಗೆ ಬಟ್ಟೆಯಲ್ಲ ಬಾಡ್ಗೆಗೆ ಚಲೋ ಸಿಗುತ್ತಲ್ಲ ಟೈಲರಿಂಗ್ ಅವರಾ ಮ್ಯಾಮ್ ಇಲ್ಲಿ ನಮ್ಮ ಕಾ ಸ್ಕೂಲಲ್ಲಿ ಬಂದು ಸ್ಕೂಲ್ ಡೇ ಇತ್ತು ಹಾಗಾಗ್ ಒಂದು ಫಂಕ್ಷನ್ನೆಲ್ಲ ಜಾಸ್ತಿ ಜೋರಾಗಿತ್ತು ಒಂದು ಇಪ್ಪತ್ತು ಜೊತೆ ಬಟ್ಟೆ ಬೇಕಾಗಿತ್ತು ಮ್ಯಾಮ್ ಒಂಥರ ಒಂದೇ ಕ ಥರ ಮ್ಯಾಮ್ ಮಕ್ಕಳಿಗೆ ಹಾಂ ಮ್ಯಾಮ್ ಫೈ ಟು ಸಿಕ್ಸು ಮ್ಯಾಮ್ ಹಾಂ ಮ್ಯಾಮ್ ಡೇಟ್ ಬಂದು ಟ್ವೆಲ್ ಟು ಟು ತೌಸಂಡ್ ಟ್ವೆಂಟಿ ಫೋರ್ ಮ್ಯಾಮ್ ಟ್ವೆಲ್ವಿಗೆ

ಮ್ಯಾಮ್ ಇಬ್ಬರಿಗೂ ಸೇರಿ ಒಂದೇ ಥರ ಇರಬೇಕು ಮ್ಯಾಮ್ ಪ್ರೈಸ್ ಎಷ್ಟಾಗುತ್ತೆ ಮ್ಯಾಮ್

ಮ್ಯಾಮ್ ಬಾಡಿಗೆ ಬೇಡ ಮ್ಯಾಮ್ ಸ್ಟಿಚ್ ಮಾಡಿಕೊಡಿ ಮ್ಯಾಮ್ ಇದು ಗಂಡು ಮಕ್ಳು ಜುಬ್ಬ ಪೈಜಾಮ ಮತ್ತು ಹೆಣ್ ಮಕ್ಳಿಗೇ ಲೆಹೆಂಗ ಬೇಕು ಆದರೆ ಒಂದೇ ಥರ ಇರಬೇಕು ಕಲರೆಲ್ಲ ಒಂದೇ ಇರಬೇಕು ಹಾಂ ಮ್ಯಾಮ್ ಹೆಣ್ಮ ಬೇರೆ ಬೇರೆ ಕಲರು ಗಂಡು ಮಕ್ಳಿಗೆ ಒಂದೇ ಥರ ಕಲರು ಆದರೆ ಅದಕ್ಕೆ ಅದಕ್ಕೂ ಸೆಟ್ಟಾಂಗಾಂಗೆ ಇರಬೇಕು ಮ್ಯಾಮ್ ಹಾಂ ಹಾಂ ಪ್ರೈಸ್ ಎಷ್ಟಾಗುತ್ತೆ ಮ್ಯಾಮ್ ಒಂದು ಜೊತೆಗೆ ಎಷ್ಟಾಗ್ಬೋದು ಒಂದು ಜೊತೆಗೆ ಎಷ್ಟಾಗ್ಬೋದು ಮ್ಯಾಮ್ ಮಿನಿಮಮ್

ಹಾಂ ಸರಿ ಮ್ಯಾಮ್ ಸರಿ ಮ್ಯಾಮ್ ತ್ಯಾಂಕ್ ಯು ಬೆಳಗ್ಗೆ ಬಂದು ಮಾತಾಡ್ಬೌದ ಮ್ಯಾಮ್ ಅಲ್ಲಿ ಹಾಂ ಸರಿ ಮ್ಯಾಮ್ ಹಾಂ ಸರಿ ತ್ಯಾಂಕ್ ಯು ಮ್ಯಾಮ್